ನಮಸ್ತೆ ಸರ್ ಇ ಇರ್ಲ ಫೋಟೋ ನಿಮ್ಮದು ಫೋಟೋ ಸ್ಟುಡಿಯೋ ಇದೆಯಾ ಹೌದು ಎಲ್ಲಿ ಸರ್ ನಿಮ್ಮದು ಸ್ಟುಡಿಯೋ ಇದೆಯಾ ದಯಮಾಡಿ ಅದು ಸ್ವಲ್ಪ ಇದು ನಿಮ್ದು ಅಂದ್ರೆ ನೆಕ್ಸ್ಟ್ ಮಂತ್ ನಂದು ಒಂದು ಕಸೀನದ್ದು ಮದುವೆ ಇದೆ ಅಂದರೆ ಒಂದು ತರ್ಟಿ ಫಸ್ಟಿಗೆ ಸೊ ನಮಗೆ ಅದಕ್ಕೆ ಒಂದು ಫೋಟೋ ಮತ್ತು ವೀಡಿಯೋಸ್ ಮಾಡೋಕ್ಕೆ ಇತ್ತು ಸೊ ಹೌದು ಮಾಡಿ ಕೊಡ್ತೇವೆ ಈಗ ನೀವು ಡೇಟ್ ನಾನು ಹೇಳ್ತೇನೆ ತರ್ಟಿ ಫಸ್ಟು ತರ್ಟಿ ಫಸ್ಟಿಗೆ ಹೇಗೆ ಇರಬೇಕಂತ ಹೇಳಿದರೆ ನನಗೆ ನೈಟಿಗೆ ಸಹ ಇದೆ ಅಂದರೆ ಮೆಹೆಂದಿ ಅಂತ ಕಾರ್ಯಕ್ರಮ ಇರುತ್ತಲ್ವಾ ಅದಕ್ಕೆ ಸಹ ಬೇಕು ಮತ್ತು ಮರುದಿವಸ ಮದುವೆಗೆ ಸೊ ನಿಮ್ದು ಸಂಜೆ ಹೊತ್ತಿಗೆ ನಮಗೆ ಆಲ್ಮೋಸ್ಟ್ ಒಂದು ಆರು ಗಂಟೆ ಹೊತ್ತಿಗೆ ಬರಬೇಕಾಗತ್ತೆ ಹೌದು ಆರು ಗಂಟೆಗೆ ಈಗ ಬರ್ತೀರಲ್ವಾ ಸೊ ಆಲ್ಮೋಸ್ಟ್ ಒಂದು ಹತ್ತು ಹನ್ನೊಂದು ಗಂಟೆವರೆಗೆ ಇರುತ್ತೆ ಮತ್ತು ಮರುದಿವಸ ಬೆಳಿಗ್ಗೆ ಏಳು ಗಂಟೆಯಿಂದ ಸ್ಟಾರ್ಟಾಗುತ್ತೆ ಪ್ರೋಗ್ರಾಮ್ ಅದು ನಿಮಗೆ ಗೊತ್ತಿದೆ ಏಳು ಗಂಟೆಯಿಂದ ಆಲ್ಮೋಸ್ಟು ಸಾಧಾರ್ಣ ಒಂದು ಎರಡು ಮೂರು ನಾಲ್ಕು ಗಂಟೆವರೆಗೆ ಸಹ ಆಗೋಕ್ಕಿದೆ ಹಾಲಲ್ಲಿ ಆ್ಯಕ್ಚುವಲಿ ಸೊ ಸಾದಾ ಹೌದು ಮಾಡಿಕೊಡ್ಬೋದಲ್ಲ ಸಾಧಾರಣವಾಗಿ ಹ್ಞೂ ಹ್ಞೂ ಹ್ಞೂ ಹ್ಞೂ ಹೌದು ಈಗ ನಿಮ್ಮದು ಯಾವ ಈಗ ಪ್ರೈಸ್ ರೇಂಜ್ ಹೇಗಿದೆ ಆಲ್ಮೋಸ್ಟ್ ಒಂದು ಅಂದಾಜಿಗೆ ಹೇಳಿ ನನಗೆ ಒಂದು ಮತ್ತು ಒಂದು ಎರಡು ಮೂರು ಸಾವಿರ ಜಾಸ್ತಿ ಆದರೂ ಪರವಾಗಿಲ್ಲ ಅಥವಾ ಆಚೆ ಈಚೆ ಎರಡು ಮೂರು ಸಾವಿರ ಜಾಸ್ತಿ ಆಚೆ ಈಚೆ ಆದ್ರೂ ಒಂದು ಎಪ್ರೋಕ್ಸಿಮೇಟ್ ನನ್ಗೆ ಒಂದು ಅಮೌಂಟ್ ಒಂದು ಹೇಳ್ಬೇಕು ಎಷ್ಟು ಅಂತ

ಹೌದು ಹೌದು

ಒಂದು ಲಕ್ಷದವರೆಗೆ ಅಲ್ವಾ ಹೌದು ಹೌದು ಇವಾಗ ಹೌದು ನೀವು ಆಲ್ಮೋಸ್ಟ್ ಒಂದು ಒಂದು ಲಕ್ಷ ಹೇಳ್ತಾ ಇದ್ದೀರಲ್ವ ಸ್ವಲ್ಪ ಆಚೆ ಈಚೆ ಕಡಿಮೆ ಮಾಡಕ್ಕೆ ಆಗುತ್ತಾ ಏನಾದರು ಹಾಂ ನಮಗೆ ಕಡಿಮೆ ಮಾಡಬೇಕು ಬಟ್ ನಿಮ್ಮದು ಇದು ಕ್ವಾಲಿಟಿ ಇದೆ ಅಲ್ವ ಯಾವುದು ಕರೀಶ್ಮಾ ಆಲ್ಬಮ್ ಅಂತ ಹೇಳಿ ಇದೆ

ಹಾಂ ಹೌದು ಅದು ಓಕೆ ಬಟ್ ನನ್ಗೆ ಏನು ಗೊತ್ತಾ ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಅಂದರೆ ಕನ್ಫರ್ಮ್ ಮಾಡ್ತಾ ಇಲ್ಲ ಬಟ್ಟು ನನಗೆ ನೀವು ಮಾಡಿದ ಒಂದು ಎರಡು ಮೂರು ಆಲ್ಬಮನ್ನು ತೋರಿಸೋಕ್ಕಾಗತ್ತ

ನೋಡ್ಕೋಬೌದಲ್ಲ ಮತ್ತು ಹೌದು ಇ ಮತ್ತು ಇವಾಗೆಲ್ಲ ಹೇಗೆ ಮ್ಯಾರೇಜ್ ಮದುವೆಯೆಲ್ಲ ಆಗ್ತಾ ಇದೆ ಅಂತ ಹೇಳಿದರೆ ಆಲ್ಮೋಸ್ಟಾಗಿ ಅಂದರೆ ಏನು ಹೆಚ್ಚು ಅನುಭವ ಸ್ಟುಡಿಯೋದವ್ರಿಗೆ ಇರುತ್ತೆ ಈಗ ನಮ್ಗೆ ಎಲ್ಲ ಮದುವೆದ್ದು ಏನು ಖರ್ಚು ಅದು ಇದು ಎಲ್ಲ ಸ್ವಲ್ಪ ಕಡಿಮೆ ಇದೆ ಸೊ ನಾವು ಅದು ಅದು ನಿಮಗೆ ಗೊತ್ತಿದೆ ಅಲ್ವ ನಿಮಗೆ ಹೇಗೆ ಆ ರೀತಿಯಾಗಿ ನೀವು

ಓಕೆ ಓಕೆ ಓಕೆ ಓಕೆ ನಾನು ಬರ್ತೇನೆ ಓಕೆ ತ್ಯಾಂಕ್ಸ್